ಇತ್ತೀಚಿನ ದಿನಗಳಲ್ಲಿ ಜಗತ್ತು ತುಂಬ ವಿಸ್ತಾರವಾಗಿದೆ ಮತ್ತು ತುಂಬ ಬದಲಾವಣೆ ಕೂಡ ಆಗಿದೆ ವಿಸ್ಮಯ ಜಗತ್ತು ಅಂತ ಕೂಡ ಹೇಳ್ಬೋದು ಈಗಿನ ಆಗಿನ ಕಾಲದಲ್ಲಿ ಜನಗಳು ತುಂಬ ಅವಿದ್ಯಾವಂತರು ಇರ್ತಾ ಇದ್ದರು ಅವ್ರಿಗೆ ಏನೊಂದು ಸಹ ಗೊತ್ತಾಗ್ತಿರಲಿಲ್ಲ ಜಸ್ಟ್ ಹೊಲ ಮನೆ ಕೆಲಸ ಮಾತ್ರ ಮಾಡಿಕೊಂಡಿರೋಂಥ ಒಂದು ತಲೆ ಇರ್ತಾ ಇತ್ತು ಈಗಿನ ಕಾಲದಲ್ಲಿ ಎಲ್ಲ ವಿದ್ಯಾವಂತರಾಗಿರೋದ್ರಿಂದ ಎಲ್ಲಿ ಎಲ್ಲ ಯಾವುದೇ ಮೂಲೇಲ್ಲಿ ನೋಡಿದರೂ ಸಹ ವಿದ್ಯಾವಂತರೆ ಇರ್ತಾರೆ ಎಲ್ಲಿ ಹೋಗಿ ಎಲ್ಲಿ ಬರಬೇಕು ಅನ್ನೋದು ಎಲ್ಲ ತಲೆ ಕೂಡ ಇದೆ ಆಗಿನ ಕಾಲದಲ್ಲಿ ಏನಾದರೂ ವಿಚಾರಾನ ಸಂಬಂಧಿಕರಿಗೆ ಹೇಳ್ಬೇಕು ಅಂತ ಅಂದರೆ ಕಾಗದ ಮೂಲಕ ಕಾಗದದ ಮೂಲಕ ಪತ್ರ ಬರೆದು ಕಳಿಸ್ತಾ ಇದ್ದರು ಈಗಿನ ಕಾಲದಲ್ಲೆಲ್ಲ ಕಾ ಇದು ಪೋಸ್ಟ್ ಮುಖಾಂತರ ಅಥವಾ ವಾಟ್ಸಾಪ್ ಮುಖಾಂತರ ಮೆಸೇಜ್ ಮಾಡಿ ಕಳಿಸ್ತಾ ಇದ್ದಾರೆ ಈಗಿನ ಕಾಲದಲ್ಲೆಲ್ಲ ಹಿಂಟರ್ನೆಟ್ ಬಂದಿರೋದರಿಂದ ಏನೇ ನಮಗೆ ವಿಚಾರ ಗೊತ್ತಾಗಬೇಕು ಅಂತ ಅಂದರೂ ಒಂದು ಸೆಕೆಂಡ್ಗಳಲ್ಲಿ ನಾವು ಆ ವಿಚಾರಾನ ತಿಳ್ಕೋಬೋದು ಅಂಥ ಕಾಲ ಬಂದಿದೆ ಅದರಿಂದ ಜಗತ್ತು ತುಂಬ ವಿಸ್ಮಯ ಅಂತ ಕೂಡ ಹೇಳ್ಬೋದು ಮತ್ತು ಏನಾದರೂ ನಾವು ಅಪ್ಲಿಕೇಶನ್ಸ್ ಹಾಕ್ಬೇಕು ಅಂತ ಅಂದರೆ ಇಂಟರ್ನೆಟ್ ಮೂಲಕ ಹಾಕ್ಬೇಕು ಮೊದಲೆಲ್ಲ ಏನಾದ್ರೂ ಶುಲ್ಕ ಕಟ್ಟಬೇಕು ಅಂತ ಅಂದಿದ್ದರೆ ನಾವೇ ಒಂದು ಇದು ಚಲನ್ ತೊಗೊಂಬಿಟ್ಟು ಅದನ್ನ ಫಾರ್ಮ್ ಭರ್ತಿ ಮಾಡಿ ನಾವು ಕಟ್ಟಬೇಕಿತ್ತು ಇವಾಗೆಲ್ಲ ಆನ್ಲೈನ್ ಮುಖಾಂತರ ಅಂದು ಒಂದೇ ನಿಮ್ ನಿಮ್ಷದಲ್ಲಿ ನಾವು ಕಟ್ಬೋದು ಅಂಥ ಕಾಲ ಕೂಡ ಬಂದಿದೆ ಆ ಇನ್ನೂ ತುಂಬ ಚೇಂಜಸ್ ಆಗುತ್ತೆ ಮೊದಲೆಲ್ಲ ಮೊದಲೆಲ್ಲ ತುಂಬ ಕಷ್ಟ ಇತ್ತು ಇವಾಗೆಲ್ಲ ರೋಡ್ಸೆಲ್ಲ ಚೇಂಜಾಗಿದೆ ನಾವು ಎಲ್ಲೇ ಹೋಗಬೇಕಂದ್ರೂ ಒಂದು ರೂಟ್ ಮ್ಯಾಪ್ ಹಾಕಿಕೊಂಡ್ರೆ ಸಾಕು ನಾವು ಕೇಳಿದ್ದಂಥ ಸ್ಥಳಕ್ಕೆ ಕರ್ಕೊಂಡು ಹೋಗೋ ಅಂಥ ಕಾಲ ಬಂದಿದೆ ಆಗೆಲ್ಲ ಗೊತ್ತಿರ್ತಿರಲಿಲ್ಲ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಜನ್ಗಳಿಂದ ನಾವು ತಿಳ್ಕೊಂಡು ಹೋಗಬೇಕಾಗಿತ್ತು ಯಾರನ್ನಾದ್ರು ಜೊತೆಗೆ ಕರ್ಕೊಂಡು ಹೋಗಬೇಕಿತ್ತು ನೋಡಿರಂಥವ್ರ್ನ ಜೊತೆಗೆ ಕರ್ಕಂಡು ಹೋಗ್ಬೇಕಿತ್ತು ಇವಾಗೆಲ್ಲ ರೂಟ್ ಮ್ಯಾಪ್ ಹಾಕಿಕೊಂಡ್ರೆ ಸಾಕು ನಾವೆಲ್ಲಿಗೆ ಇದ್ರೂ ಕರ್ಕಂಡು ಹೋಗಿ ಅದೇ ಜಾಗಕ್ಕೆ ಬಿಡುತ್ತೆ ಅಂಥ ಕಾಲ ಬಂದಿದೆ ಮತ್ತು ನಾವು ಏನೇ ಕೊಂಡ್ಕೋಬೇಕು ಅಂತ ಅಂದರೂ ಊಂ ಆನ್ಲೈನಲ್ಲಿ ಈ ಬುಕ್ಕಿಂಗ್ ಮಾಡಿದರೆ ಸಾಕು ಅವರೇ ಮನೆವರೆಗೂ ಬಂದು ನಮಗೆ ತಲುಪಿಸ್ತಾರೆ ಮುಂಚೆ ಎಲ್ಲ ಒಂದು ನಾವು ಏನೇ ತರಬೇಕು ಅಂತ ಅಂದ್ರು ನಾವು ಅಲ್ಲಿಗೇ ಡ ನೇರ್ವಾಗಿ ಹೋಗಿ ಭೇಟಿ ಕೊಟ್ಟು ತರಬೇಕಾಗಿತ್ತು ಇವಾಗೆಲ್ಲ ಒಂದು ಫೋನಲ್ಲಿ ಹೇಳಿದರೆ ಸಾಕು ನಾವು ಊ ಆಹಾರದಿಂದ ಹಿಡ್ದು ಬಟ್ಟೆ ವಸತಿ ಎಲ್ಲ ಕೂಡ ಆ ಆನ್ಲೈನ್ ಮುಖಾಂತರ ನಾವು ತೊಗೋಬೋದು ಅಂತ ಹೇಳ್ಬೋದು ಅಷ್ಟು ಜಗತ್ತು ತುಂಬ ಬದಲಾವಣೆ ಆಗಿದೆ ಹೆ